ರಾಜ್ಯ ಮತ್ತು ಸಾಮಾಜಿಕ ಕಲ್ಯಾಣದ ಕುರಿತು ರಾಜಕೀಯ ಸುದ್ದಿಗಳನ್ನು ಆಸಕ್ತಿ ಅಂದರೆ ನಾನು ಪ್ರಸ್ತುತ ನಡ್ ನಡಿತಿರುವಂಥ ಒಂದು ಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಯಾವುದೇ ತರಹದ ವಿದ್ಯಾಭ್ಯಾಸದ್ದಾಗಿರ್ಬೋದು ರಾಜಕೀಯದ್ದಾಗಿರ್ಬೋದು ಸಾಮಾಜಿಕವಾಗಿರ ರಾಗಿರ ಆಗಿರ್ಬೋದು ಆರ್ಥಿಕವಾಗಿ ನಾವು ಯಾವ ರೀತಿ ಬೆಳವಣಿಗೆಯನ್ನು ಸಾಧಿಸಬೇಕು ಒಂದು ಜೀವನದಲ್ಲಿ ಅಥವಾ ಇವಾಗ ಪ್ರಸ್ತುತ ಏನೇನು ನಡೀತಿದೆ ಈ ಈ ದಿನ ಒಂದು ಸರ್ಕಾರ ಇದ್ದರೆ ಇನ್ನೊಂದು ದಿನ ಯಾವ ಸರ್ಕಾರ ಇರತ್ತೆ ಈ ದಿನ ನಡೆಯುವಂಥ ಘಟನೆಗಳು ನಾಳೆ ಬೇರೆ ರೀತಿ ನಡೆಯುತ್ತೆ ಜೀವನಾನೇ ಒಂದು ನೋವು ನಲಿವು ಸಂತೋಷ ಈ ದಿನ ಇದ್ದರೆ ನಾಳೆ ದುಃಖ ಇರುತ್ತೆ ಹಾಗೆ ಸುದ್ದಿಗಳು ಅಷ್ಟೇ ಯಾವ ಈ ಒಂದು ಮಾಧ್ಯಮ ಮಾಧ್ಯಮದ ಸುದ್ದಿಗಳಂದರೆ ಒನ್ ನನಗೆ ನ್ಯೂಸ್ ಚಾನೆಲ್ಗಳಂದರೆ ಆಸಕ್ತಿ ಇದೆ ಆಸಕ್ತಿಗಿಂತ ನನಗೆ ಮಾಡ್ತಿರೋವಂಥ ಕಲ್ಯಾಣಗಳ ನೋಡಿದ್ರೂನು ನನಗೆ ಹೆಚ್ಚಿನದಾದ ಪ್ರೀತಿ ನನಗೆ ಸಿಗತ್ತೆ ನಿನ್ನೆ ಅಂದರೆ ನರೇಂದ್ರ ಮೋದಿಯವರು ನಾವು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ನಿನ್ನೆ ಮಹಿಳೆಯರಿಗೆ ರಾಜಕೀಯದಲ್ಲಿ ಮೂವತ್ತಮೂರು ಪರ್ಸೆಂಟನ್ನು ತಂದಿರೋದು ಇನ್ನೂ ಖುಷಿಯಾಗೈತೆ ನನಗೆ ಆ ಒಂದು ಸುದ್ದಿಯನ್ನು ನೋಡಿದೆ ನಿನ್ನೆ ಮತ್ತೆ ದಿನಾಲೂ ಒಂದೊಂದು ಸುದ್ದಿನ ನಾನು ನೋಡ್ತಿರ್ತೀನಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮೀಯಂತ ಗೃಹಲಕ್ಷ್ಮೀ ಅಂತ ತಂದರು ಮತ್ತೆ ನಾರಿಶಕ್ತಿ ಅಂತ ಬಸ್ಗಳೆಲ್ಲ ಫ್ರೀ ಕೊಟ್ಟರು ಮಹಿಳೆಯರಿಗಾಗಿ ಇಷ್ಟೆಲ್ಲಾ ಸೌಲಭ್ಯವನ್ನು ಸರ್ಕಾರ ನಮಗಾಗಿ ಕೊಡ್ತಿದೆ ಅಂದರೆ ಅದು ಉತ್ತಮ ಬೆಳವಣಿಗೆಯನ್ನು ನಾವು ಹೊಂದ್ಬೋದು ಮಹಿಳೆಯರಿಗೆ ಇನ್ನೂ ಸ್ವಾತಂತ್ರ ಸಿಕ್ದಂಗಾಯಿತು ಸಂವಿಧಾನದಲ್ಲಿ ಯಾವ ರೀತಿ ನಮಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಮಾನವಾದ ದೃಷ್ಟಿನ ಅಂಬೇಡ್ಕರ್ ಅವರು ನೀಡಿದರೋ ಹಾಗೆ ಪ್ರಸ್ತುತ ಇವಾಗ ನರೇಂದ್ರ ಮೋದಿಯವರು ಕೂಡ ಹ ಅದೇ ರೀತಿ ನೀಡ್ತಿದ್ದಾರೆ ಮತ್ತೆ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಸಿದ್ರಾಮಯ್ಯನವರು ಕೂಡ ಅಷ್ಟೇ ಮಹಿಳೆಯರಿಗೆ ಎ ಎಲ್ಲಾ ತರಹದ ಒಂದು ಸ್ವಾತಂತ್ರ್ಯ ಸಮಾನತೆಯ ದೃಷ್ಟಿಯನ್ನು ನಾವು ಹೊಂದಬೇಕು ಅನ್ನೋ ಒಂದು ಬೆಳವಣಿಗೆಯನ್ನು ಕಾಣಬೇಕು ಮಹಿಳೆಯರೇ ಸಿ ಒಂದು ಅಡುಗೆ ಮನೆಯಲ್ಲಿ ಸೀಮಿತವಾಗಬಾರದು ಯಾರದೋ ಒಬ್ಬರ ಚಾಕರಿ ಮಾಡಿಕೊಂಡು ಅವರು ಜೀವನವನ್ನು ನಡೆಸಬಾರದು ಅವರದ್ದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಅವರು ಪಡ್ಕೋಬೇಕು ಯಾವುದೇ ಥರದ ಎಲ್ಲಾ ಹೋರಾಟಗಳನ್ನು ಅವರು ಜಯಿಸಬೇಕು ಜೀವನದಲ್ಲಾಗೋಂಥ ಎಲ್ಲಾ ನೋವುಗಳನ್ನು ಅವರು ಸ ಸಾಧನೆಯಾಗಿ ತೊಗೋಬೇಕು ಒಂದು ನಾನೊಂದು ಅಂದರೆ ತಿಳ್ಕೊಂಡಿರೋದು ನಮ್ಮ ಸರ್ಗಳತ್ರ ಪುರುಷರಾಗಿ ಹುಟ್ಟಿ ದೇಶಕ್ಕೆ ಸೈನಿಕರಾಗಿ ಕೆಲಸ ಮಾಡಬೇಕು ಮಹಿಳೆಯರಾಗಿ ಹುಟ್ಟಿ ಮನೆಗೆ ಒಂದು ಕೀರ್ತಿಯನ್ನು ತರಬೇಕು ಒಂದು ಮಹಿಳೆ ಯಾವಾಗ ಸಾರ್ಥಕತೆ ಅಂದರೆ ಒಂದು ಮಕ್ಕಳನ್ನ ಹಡಿಯೋಕ್ಕೆ ಅವಳ ಅವಳ ಜನ್ಮಇದೆ ಅನ್ನೋ ಒಂದು ದೃಷ್ಟಿಯನ್ನು ಈ ಪುರುಷ ಪ್ರಧಾನವಾದಂಥ ಒಂದು ಸಮಾಜದಿಂದ ದೂರ ಆಗಿರಬೇಕು ಹಾಗೆ ದೃಷ್ಟೀನಿಟ್ಕೊಂಡು ಪ್ರಸ್ತುತ ನಡಿತಿರುವಂಥ ಸಾಮಾಜಿಕವಾಗಿ ನಾವು ಹೋರಾಟವನ್ನು ಮಾಡ್ತಿರಬೇಕಾದರೆ ಸುತ್ತಮುತ್ತ ಜನ ಎಲ್ಲಾ ಮಾತಾಡ್ತಾರೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಕೆಲವೊಂದು ಸುದ್ದಿಗಳನ್ನು ನೋಡ್ತಿರ್ತೀನಿ ನಾನು ಮಹಿಳೆಯರಿಗೆ ಅಲ್ಲಿ ಅತ್ಯಾಚಾರಗಳಾಗ್ತಿದೆ ಇಲ್ಲಿ ಅವರಿಗೆ ಅವರ ಮೇಲೆ ದೌರ್ಜನ್ಯ ಆಗ್ತಿದೆ ಹಾಡು ಹಗಲೇ ಅವರ ಮೇಲೆ ದುಷ್ಕರ್ಮಿಗಳು ಕೊಲೆಯನ್ನು ಮಾಡ್ತಿದ್ದಾರೆ ಅಂದರೆ ಆವೊಂದು ಸಮಾಜವನ್ನು ನಾವು ಕಟ್ಕೋಬೇಕು ರಾಜಕೀಯಾನೇ ನಮಗೆ ಮೇನಾಗಿರೋದು ರಾಜಕೀಯದವರು ನಮಗೆ ಸ್ವಾತಂತ್ರ ಅನ್ನೋದು ಕೊಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಹಾಗೆ ಇವಾಗ ಒಂದು ನಮಗೆ ಸಾಮಾಜಿಕವಾಗಿ ನ್ಯಾಯ ಬೇಕಂದರೆ ಪೋಲೀಸ್ ಸ್ಟೇಷನಲ್ಲಿ ಮಹಿಳೆಯರಿಗೆ ಏನಾದರೂ ಒಂದು ಅವರು ನನ್ನ ಒಂದು ನೋಡ್ತಿದ್ದಾನೆ ನನಗೆ ಮಾತಾಡಿಸ್ತಿದ್ದಾನೆ ಅಂತ ಒಂದು ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಪುರುಷರಿಗಿಂತ ಮಹಿಳೆಯರ ಒಂದು ಕಾನೂನೇ ಅಧಿಕವಾಗಿರೋದು ಈ ಒಂದು ಪ್ರಸ್ತುತ ನಡೆದಿರುವಂಥ ಪ್ರಸ್ತುತ ನಡೀತಿರುವಂಥ ಒಂದು ಮಾಹಿತಿಯ ಪ್ರಕಾರ ಹಾಗೆ ಸಾಮಾಜಿಕವಾಗಿ ನಾವು ಸುತ್ತಮುತ್ತ ಜನಗಳಲ್ಲಿ ಮ್ ಮಹಿಳೆಯರೇ ಮಹಿಳೆಯರೇ ಶತ್ರು ಅಂತಾರಲ್ಲ ಹಾಗಾಗಿದೆ ಮಹಿಳೆಯರು ಒಂದು ಏನಾದರೂ ಒಂದು ಚೆನ್ನಾಗಿರೋದೇನಾದರೂ ಹಾಕ್ಕೊಂಡೋಗೋದು ಈ ಚೆನ್ನಾಗಿರೋವಂಥ ಒಂದು ಕೆಲ್ಸದಲ್ಲಿದ್ದರೆ ಅಯ್ಯೋ ಅವ್ಳದ್ದೇನು ಕೇಳ್ತೀ ಬಿಡು ಅವಳೇನು ಮನೆಗೆ ಇರ್ತಾಳ ಅಲ್ಲೋಗ್ತಾಳೆ ಇಲ್ಲೋಗ್ತಾಳೆ ಹಾಗೆ ಮಾಡ್ತಾಳೆ ಅಂತಾರೆ ಮನೆಗೆ ಕುತ್ಕೊಂಡು ಏನು ಮಾಡ್ತಾರೆ ಮಹಿಳೆಯರು ಎಂಥ ಕೆಲವೊಂದು ಮಹಿಳೆಯರನ್ನು ನಾನು ನೋಡಿದೀನಿ ಕೆಲವೊಂದು ಮಹಿಳೇರ ನಾನು ಬಹಳ ಇಷ್ಟಪಡ್ತೀನಿ ಕಿರಣ್ ಬೇಡಿಯಾಗಿರ್ಬೋದು ಇಂಧಿರಾ ಗಾಂಧಿಯಾಗಿರ್ಬೋದು ಸುಚೇತ ಕೃಪಲಾನಿಯಾಗಿರ್ಬೋದು ಎಲ್ಲಾ ಪ್ರತಿಭಾ ಪಾಟೀಲ್ ನನಗೆ ಬಹಳ ಇಷ್ಟವಾದಂಥ ಮಹಿಳೆ ಅಂದರೆ ಕಲ್ಪನಾ ಚಾವ್ಲಾವರು ಮತ್ತೆ ಇವರು ಪ್ರಸ್ತುತವಾಗಿ ನನಿ ನನಗೆ ಸೋನಿಯಾ ಗಾಂಧಿಯವರು ಭಾಷಣಕ್ಕ ಕೆಲವೊಂದು ಕನ್ನಡದಲ್ಲಿ ಬಾಷಣ ಮಾಡಿದ್ದರು ಕೆ ಇಲ್ಲಿ ಬಂದಾಗ ಅದನ್ನು ಗಮನಿಸಿದೆ ಅವರ ಒಂದು ರಾಜಕೀಯದಲ್ಲಿ ಅವರು ಬೆಳವಣಿಗೆಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಾಗಿರ್ಬೋದು ಆದರೂನು ಕೂಡ ಅವರಲ್ಲೊಂದು ಕನ್ನಡ ಅಭಿಮಾನವನ್ನು ನಾನು ನೋಡಿದೆ ಮತ್ತೆ ಸಿದ್ದರಾಮಯ್ಯ ಮತ್ತೆ ಇದು ಉಪಮುಖ್ಯಮಂತ್ರಿಯಾಗಿದ್ದಂಥ ಡಿ ಕೆ ಶಿಯವರು ಕೂಡ ಮಹಿಳೆಯರಿಗೋಸ್ಕರ ಅನೇಕ ಹೋರ ಅನೇಕ ಕಾನೂನುಗಳನ್ನು ತರ್ತಿದ್ದಾರೆ ಅದು ನನಗೆ ಇಷ್ಟ ಆಗ್ತಿದೆ ನರೇಂದ್ರ ಮೋದಿಜೀಯವರು ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಮಹಿಳೆಯರಿಗೆ ಏನೇನು ಸೌಲಭ್ಯ ಬೇಕೋ ಅನ್ನೋದನ್ನು ಮತ್ತಿದು ಗ್ಯಾಸ್ ಸಿಲಿಂಡರಿಗೆ ಇನ್ನೂರು ರೂಪಾಯನ್ನು ಕಡಿಮೆ ಮಾಡಿದರು ಯಾಕೆ ಮಹಿಳೆಯರು ಯಾವುದೇ ರೀತಿಯಾದಂಥ ಹೆಚ್ಚು ಒತ್ತಡವನ್ನು ಅವರು ಹೊಂದಬಾರದು ಅಂತ ಹಾಗೆ ಕೆ ಇದು ಪ್ರಸ್ತುತ ನ್ಯೂಸ್ಗಳಲ್ಲಿ ನಾನು ಈ ನೋಡ್ತಿರ್ತೀನಿ ಕೆಲವೊಂದು ಇವತ್ತು ನಡೆಯುವಂಥ ಘಟನೆಗಳನ್ನು ಪತ್ರಿಕೆಯಲ್ಲಿ ಓದೋಕ್ಕಿಂತ ನೋಡಿದರೆ ಸ್ವಲ್ಪ ನಮಗೆ ಜ್ಞಾನನೂ ಹೆಚ್ಚಾಗತ್ತೆ ಒ ಈ ಆವೊಂದು ಊರಲ್ಲಿ ಈ ರೀತಿ ನಡೀತಿದೆ ಈ ಊರಲ್ಲಿ ಆ ರೀತಿ ನಡೀತಿದೆ ಅಲ್ಲಿ ತಿಳ್ಕೋಬೇಕು ನಾವು ಇವೆ ಆ ರೀತಿಯಲ್ಲ ಈ ರೀತಿ ಜೀವನ ಮಾಡಬೇಕು ಆ ರೀ ಸಾಮಾಜಿಕವಾಗಿ ಈ ರೀತಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರಬೇಕು ಅನ್ನೋ ಒಂದು ಪ್ರಸ್ತು ಒಂದು ಮಾಹಿತಿಗಳನ್ನು ನ್ಯೂಸ್ ಚಾನೆಲ್ಲುಗಳು ಭಾಳ ಚೆನ್ನಾಗಿ ಬಿತ್ತರಿಸ್ತಿದ್ದಾವೆ ಅವು ನನಗೆ ಹೆಮ್ಮೆ ಆಗತ್ತೆ ಮತ್ತೆ ಏನಾದರೂ ಒಂದು ಕೆಟ್ಟ ಅಭ್ಯಾಸಗಳನ್ನು ಕೆಟ್ಟ ರೀತಿ ನಡೆಸ್ತಿದ್ದಾರಂದರೆ ನ್ಯೂಸ್ ಚಾನೆಲ್ಲವರು ಅಲ್ಲಿ ಫ಼ಸ್ಟ್ ಇರ್ತಾರೆ ಆವೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅವರು ಎ ಅವರಿಗೆ ಬೇಕಾದಂಥ ನ್ಯಾಯವನ್ನು ತಕ್ಷಣ ಅವರು ಒದಗಿಸೋವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವಾಗ ನಾನು ಕೆಲವೊಂದು ಪಾಠಗಳು ಓದ್ತಿರಬೇಕಾದರೆ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಹಾಗಾಗ್ತಿತ್ತು ಹೀಗಾಗ್ತಿತ್ತು ಅವರಿಗೆ ತುಂಬ ಕಷ್ಟ ಆಗ್ತಿತ್ತು ಅಂತಿದ್ದರು ಆದರೆ ಈ ಕಾಲದಲ್ಲಿ ಆ ರೀತಿ ಕಷ್ಟ ಇಲ್ಲ ಮಹಿಳೆಯರಿಗೆ ಅವರದೇ ಆದಂಥ ಒಂದು ಜೀವನ ಕಟ್ಕೊಳ್ಳೋಂಥ ಬುನಾದಿಯನ್ನು ನಾವು ರಾಜ್ಯದಲ್ಲಿ ನಾವು ಕಾಣ್ಬೋದು ಮತ್ತೆ ಸಾಮಾಜಿಕವಾಗಿ ಕೂಡ ಅವರು ಏನಾದರೂ ಒಂದು ಮಹಿಳೆಯರಿಗೆ ಕೆಟ್ಟದನ್ನು ಮಾಡಿದರೆ ಅವರು ಅವರು ಜೀವನಪರ್ಯಂತ ಅವರು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಕಾನೂನು ಕೂಡ ನಮ್ಮ ರಾಜ್ಯದಲ್ಲಿ ಇದೆ ಅನ್ನೋದೇ ನನಗೆ ಹೆಮ್ಮೆಯ ವಿಷಯ ಇಷ್ಟು ನನಗೆ ಆಸಕ್ತಿಗಳ ಸುದ್ದಿಯಲ್ಲಿರುವಂಥ ಆಸಕ್ತಿಗಳು ಮತ್ತೆ ಕೆಲವೊಂದು ನೊಂದ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸ್ತಾರಲ್ಲ ನ್ಯೂಸ್ ಚಾನೆಲ್ಗಳು ಅದು ನನಗೆ ಭಾಳ ಮೆಚ್ಚುಗೆಯಾಗತ್ತೆ ಮತ್ತೆ ಕೆಲವರು ಶಿಕ್ಷಣಕ್ಕಾಗೀನೂ ಕೂಡ ಅವರು ಧನ ಸಹಾಯವನ್ನು ಮಾಡ್ತಿದ್ದಾರೆ ಆ ಸುದ್ದಿ ವಾಹಿನಿಗಳಿಗಿಂತ ಎಷ್ಟೋ ಉಪಯೋಗ ಇದೆ ಅಂದರೆ ಹೇಳ್ಬಾರ್ದು ಆ ರೀತಿ ಸಾಮಾಜಿಕವಾಗಿ ಎಲ್ಲರೂ ತಿಳ್ಕೊಬೋದು ಈ ಆವೊಂದು ಜೀವನದ ಮೌಲ್ಯಗಳನ್ನು ನ್ಯೂಸ್ ಚ್ಯಾನೆಲಿಂದ ನಾವು ತಿಳ್ಕೊಬೋದು ಮತ್ತೆ ಹೋರಾಟವನ್ನು ನಾವು ಏನಾದರೂ ಒಂದು ಮಾಡ್ತಿದ್ದೀವಿ ಅಂದರೆ ಅವರು ಫ಼ಸ್ಟ್ ಇರ್ತಾರೆ ಅದು ನನಗೆ ಬಹಳ ಮೆಚ್ಚುಗೆ ಆಗತ್ತೆ ಅವರು ಒಂಥರಾ ನಮಗೆ ಬುನಾದಿ ಅಂತಾರಲ್ಲ ಆ ರೀತಿ ನಮ್ಮ ಸ್ಟ್ರೆಂತಾಗಿ ನಿಂತಿದ್ದಾರೆ ನ್ಯೂಸ್ ಚಾನೆಲ್ಗಳು ಅದಕ್ಕೆ ನನಗೆ ಬಹಳ ಅಚ್ಚುಮೆಚ್ಚಾದಂಥ ಒಂದು ಸಂಗತಿಗಳಾಗಿದ್ದಾವೆ ಈ ರೀತಿ ನಾನೊಂದು ಸುದ್ದಿಗಳನ್ನು ನನ್ನ ಅಭಿಪ್ರಾಯದ ಮೂಲಕ ನಾನು ತಿಳ್ಸಿದ್ದೀನಿ ಟ್ಯಂಕ್ ಯು